ಹಾಂ ನಾನು ಎರಡು ಮೂರು ದಿವ್ಸ ಎಲ್ಲ ಹೈಕ್ ಮಾಡಿದ್ದೀನಿ ಇಲ್ಲಿ ಕರ್ನಾಟಕದಲ್ಲಿ ನಾರ್ಮಲ್ ಟ್ರೆಕ್ಗಳೆಲ್ಲ ಒಂದಿವ್ಸ ಅಷ್ಟೇ ಇರುತ್ತೆ ಬಟ್ ಇನ್ನು ಗ್ ಮಹಾರಾಷ್ಟ್ರದಲ್ಲೆಲ್ಲ ಎರಡು ಮೂರು ದಿವ್ಸ ಎಲ್ಲ ಹೈಕ್ ಮಾಡ್ಬೋದು ನಾನು ಉತ್ತರಾಖಂಡಿಗೆ ಹೋದಾಗ ಐದು ದಿವ್ಸ ಹೋಗಿದ್ದೆ ಅಲ್ಲಿ ನಾವು ಫಸ್ಟ್ ಡೇ ಸ್ಟಾರ್ಟ್ ಮಾಡಿ ಉತ್ತರಾಖಂಡಲ್ಲಿ ಬ್ರಹ್ಮತಾಲ್ ಅಂತ ಒಂದು ಟ್ರಕ್ ಪ್ಲೇಸು ನಾವಲ್ಲಿ ಸ್ಟಾರ್ಟ್ ಮಾಡಿ ಫಸ್ಟ್ ಡೇ ನಾವು ಟೆಂಟಲ್ಲೇ ಸ್ಟೇ ಆಗಬೇಕಿತ್ತು ಎಲ್ಲಿ ಅಲ್ಲಿ ಮೈನಸ್ ಫೈಯ್ ಟು ಟೆನ್ ಡಿಗ್ರಿ ಸೆಲ್ಶಿಯಸ್ಸು ಟೆಂಪರೇಚರ್ ಇರುತ್ತೆ ಫುಲ್ ಹೆವಿ ಸ್ನೋ ಫಾಲ್ ಎಲ್ಲ ಇರುತ್ತೆ ನಾವು ಫಸ್ಟ್ ಡೇ ಅಲ್ಲಿ ಸ್ಟೇ ಆದ್ವಿ ಅದಾದ ಮೇಲೆ ನೆಕ್ಸ್ಟ್ ಡೇ ಅಲ್ಲಿಂದ ಪೀಕಿಗೆ ಹೋಗಿ ಪೀಕ್ ರೀಚ್ ಆಗಿ ಮತ್ತೆ ವಾಪಸ್ ರಿಟರ್ನ್ ಇನ್ನೊಂದು ದಿವ್ಸಕ್ ಬಂದ್ವಿ ಸೋ ಟೋಟಲ್ಲು ನಮಗೆ ಫೈಯ್ ಡೇಸ್ ಆಯಿತು ಅದು ಟ್ರೆಕ್ಕು ತುಂಬ ಚೆನ್ನಾಗಿತ್ತು ನಾವು ಅಲ್ಲಿಗೆಲ್ಲ ಆ ಥರ ಟ್ರೆಕಿಂಗ್ಗಳಿಗೋದಾಗ ನಾವು ತುಂಬ ಪ್ರಿಕಾರ್ಶ್ನರಿ ಮೆಷರ್ಸ್ನ ತೊಗೋಬೇಕಾಗುತ್ತೆ ಯಾಕೆಂತ ಅಂದರೆ ನಾವು ಅಲ್ಲಿ ಮೇಲೆ ಹೋದಾಗ ನಾವು ನಮ್ದು ಏನಾದ್ರೂ ಸಾಕ್ಸ್ ವೆಟ್ ಆದರೆ ನಮಗೆ ಎಕ್ಸ್ಟ್ರಾ ಸಾಕ್ಸ್ ಇರೋಲ್ಲ ಪೇರ್ ಸೊ ಎಕ್ಸ್ಟ್ರಾ ಪೇರ್ ಸಾಕ್ಸ್ ತೊಗೊಂಡ್ಲೇ ತೊಗೊಂಡೋಗ್ಬೇಕು ಯಾಕೆಂದರೆ ನಿಮ್ಗೆ ಆ ಚಳಿಯಲ್ಲಿ ನಿಮ್ದು ಏನಾದ್ರೂ ಬಟ್ಟೆನೂ ಅಷ್ಟೆ ಬಟ್ಟೆನೂ ಸೊ ನಿಮ್ಗೆ ಏನಾದ್ರೂ ವೆಟ್ ಆದರೆ ನಿಮಗೆ ತುಂಬ ಅಲ್ಲಿ ಆ ಚಳಿಯಲ್ಲಿ ತುಂಬ ಸರ್ವೈವ್ ಆಗೋದು ಭಾಳ ಕಷ್ಟ ಆಗುತ್ತೆ ಸೊ ಏನೇ ತೊಗೊಂಡೋದ್ರು ಎಕ್ಸ್ಟ್ರಾ ಪೇರ್ಗಳ್ನ ತಗೊಂಡು ಹೋಗ್ಬೇಕು ಜೊತೆಗೆ ನೀವು ರೈನ್ ಕವರ್ಸು ಮಸ್ಟ್ ಯಾಕೆಂದರೆ ಅಲ್ಲಿ ನೀವು ಬಟ್ಟೆ ಶರ್ಟ್ ಏನೇ ಒದ್ದೆ ಆದರೂ ಆ ಚಳಿಗೆ ನಿಮಗೆ ತಡ್ಕೊಳಕ್ಕೇ ಆಗೋಲ್ಲ ಸೊ ಮತ್ತು ಅವನು ನೀವು ಟೆಂಟಲ್ಲಿ ಹೋದ್ರು ಸ್ಲೀಪಿಂಗ್ ಬ್ಯಾಗು ಮಿನಿಮಮ್ ಆ ಮೈನಸ್ ಝೀರೋ ಡಿಗ್ರಿ ಬಿಲೋ ಝೀರೋ ಡಿಗ್ರಿ ಟೆಂಪರೇಚರ್ನ ವಿತ್ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇರೋ ನೀವು ಟೆಂಟು ಮತ್ತು ಸ್ಟ್ ಇದು ಸ್ಲೀಪಿಂಗ್ ಬ್ಯಾಗ್ನ ತಗಂಡು ಹೋಗಬೇಕಾಗುತ್ತೆ ಜೊತೆಗೆ ನೀವು ಒಳ್ಳೆಯ ಅಷ್ಟು ಚಳೀನ ತಡೆಯೋಷ್ಟು ನೀವು ಜಾಕೆಟ್ಸ್ನ ಯೂಸ್ ಮಾಡಬೇಕು ಅದು ಬಿಟ್ಟರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಅಂತ ಬಂತು ಅಂದರೆ ಆಂ ಕುಮಾರ ಪರ್ವತಕೋದ್ರೆ ನೀವು ಒಂದಿವ್ಸ ನಿಮಗೆ ಅದು ಕಂಪ್ಲೀ ಒಂದು ದಿವ್ಸ್ದಲ್ಲಿ ನೀವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಭಟ್ಟರು ಮನೆ ಅಂತ ಒಂದು ಜಾಗ ಇದೆ ಸೊ ಅಲ್ಲಿ ನೀವು ಓ ಹೋಗಿ ಸ್ಟೇ ಆಗಿ ಅಲ್ಲಿಂದ ನೀವು ಟ್ರಕಿಂಗ್ ಸ್ಟಾರ್ಟ್ ಮಾಡಿ ವಾಪಸ್ ಅಲ್ಲಿಗೆ ಬಂದು ಅಲ್ಲಿ ಸ್ಟೇ ಆಗಿ ಮತ್ತು ಅಲ್ಲಿಂದ ನೀವು ವಾಪಾಸ್ ಕುಮಾರ ಇದು ಕುಕ್ಕೆ ಸುಬ್ರಮಣ್ಯಕ್ಕೆ ಬರಬೇಕಾಗುತ್ತೆ ಸೊ ಇದು ಈ ಥರ ಹೈಕ್ ನಾವು ಸ್ ಅಲ್ಲಿ ಸ್ಟೇ ಆಗಿದೀವಿ ಬೇಸ್ ಕ್ಯಾಂಪ್ ಅಂತ ಅಂತಾರೆ ಅದು ಬಿಟ್ಟರೇ ಸೊ ನಾನು ನೆಕ್ಸ್ಟು ತುಂಬ ಮಹಾರಾಷ್ಟ್ರದಲ್ಲಿ ತುಂಬ ಪ್ಲೇಸಸ್ಗಳು ಇದ್ದಾವೆ ಟ್ರೆಕ್ಕಿಂಗ್ಗೆ ಅಂತ ಸೊ ನಾನು ನೆಕ್ಸ್ಟು ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ ನೋಡ್ಬೇಕು ಅಲ್ಲಿಗೆ ಯಾವಾಗ ಆಗುತ್ತೆ ಅವಾಗ ಹೋಗಿ ಟ್ರೆಕಿಂಗ್ಗಳ್ನ ಕಂಪ್ಲೀಟ್ ಮಾಡಬೇಕು ಅಲ್ಲಿ ಯಾಕೆಂದ್ರೆ ತುಂಬ ಸ್ಟೀಪ್ಸ್ ಇದಾವೆ ಭಾಳ ಪ್ಲೇಸಸ್ಗಳು ತುಂಬ ಫೋರ್ಟ್ಗಳು ಅವಾಗ ಶಿವಾಜಿ ಛತ್ರಪತಿ ಶಿವಾಜಿ ಅವರು ಮಾಡಿದ ಫೋರ್ಟ್ಗಳು ಅವರು ಗೆರಿಲ್ಲಾ ವಾರ್ ಎಲ್ಲ ಯೂಸ್ ಮಾಡೋದಕ್ಕೆ ಆ ಫೋರ್ಟ್ನ ತುಂಬ ಬಳಸ್ತಾ ಇದ್ದರು ಸೋ ಆ ಪ್ಲೇಸಸ್ಸೂ ತುಂಬ ಚೆನ್ನಾಗಿದೆ ಸೊ ಅಲ್ಲಿಗೆ ಹೋಗಬೇಕು ಅಂತ ಇದ್ದೀನಿ ನೋಡಬೇಕು